ನಾವು ಪಶುಸಂಗೋಪನೆ ಸುರಸ್ತಿತ ಕೃಷಿ ಮತ್ತು ಆಹಾರ ಭದ್ರತೆಗೆ ಹೇಗೆ ಸಹಾಯ ಮಾಡಬಹುದಂದರೆ ನಾವು ಎರಡು ನಮ್ಮ ಮನೇಲಿ ಎರಡು ಎತ್ತು ದು ಎರಡು ಒಂದು ನಾಲ್ಕು ಎತ್ತಿದ್ದವು ಅವನ್ನು ಮೇಯ್ಸ್ತ ನಾವು ನಮ್ಮ ಮನೇಲಿ ಇರ್ತಿದ್ವಿ ಅವುಗಳನ್ನು ನಮ್ಮ ಹೊಲದಲ್ಲೇ ನಾವು ಅದಕ್ಕೆ ಮೇಸಕಂದ್ರೆ ಅದಕ್ಕೆ ಒಟ್ಟು ಮೇವು ಅದನ್ನು ಒಂದು ಸಂಗ್ರಹ ಮಾಡಿಕೊಂಡು ಮೇಯ್ಸ್ತಿದ್ವಿ ಈಗ ನಮ್ಮ ತೋಟದಲ್ಲೇ ನಾವು ಅದಕ್ಕೆ ಮೇವು ಹಾಕೋದು ಹಿಂಗ ಒಟ್ಟು ಅದಕ್ಕೆ ಹಾಕೋದು ತಂದು ಮೇಯ್ಸೋದು ಮಾಡ್ತಿದ್ವಿ ಹೀಗಾಗಿಂದ ಒಂದು ಒಂದು ಒಂದು ಮೂರು ಅಥ್ವಾ ನಾಲ್ಕು ತಿಂಗಳಾಗಿಂದ ನಾವು ಮತ್ತೆ ಒಂದು ಆಕಳು ಹಸುವನ್ನ ತೆಗೆದುಕೊ ಮಾರ್ಕೇಟಿಗೆ ಹೋಗಿ ತಗೊಂಡು ಬಂದ್ವಿ ಗಂದ್ ಗದಗ ಮಾರ್ಕೇಟಲ್ಲಿಗೆ ಹೋಗಿ ತಗೊಂಡ್ಬಂದ್ವಿ ಅದಕ್ಕೆ ಒಂದು ಹಸುವಿಗೆ ನಲವತ್ತೈದು ಸಾವಿರ ಕೊಟ್ವಿ ಅದನ್ನು ತಗೊಂಡು ಬಂದು ನಾವು ತಂದು ಒಂದು ನಾಲ್ಕು ತಿಂಗಳಿಗೆ ಅದು ಕರುನ ಹಾಕಿತು ಕರುನ ಹಾಕಿದ ಅದು ಕರುನ ಕರು ಹಾಕಿದ ಅದನ್ನು ಒಂಬತ್ತು ದಿನ ಅದರ ಹಾಲು ಗಿಣ್ಣದ ಹಾಲು ಅಂತ್ಹೇಳ್ತಾರೆ ಅದನ್ನು ಕುಡಿಯೋಕ್ಕೂ ಪೇಡೆ ಮಾಡಕ್ಕೂ ಉಪ್ಯೋಗಿಸ್ತಾರೆ ಮತ್ತು ಆ ಕರುನ ಒಂಬತ್ತು ದಿನ ಅದಕ್ಕೆ ಹಾಲು ಸರಿಯಾಗಿ ಕುಡಿಸ್ಬೇಕು ಅದನ್ನು ಆರೈಕೆ ಮಾಡ್ಬೇಕು ಮತ್ತು ಆರೈಕೆ ಮಾಡೋದು ಹೇಗಂತಂದ್ರ ಅದನ್ನು ಬೆಳಗ್ಗೆ ಒಂದು ಸಾಯಂಕಾಲ ಎರಡು ಟೈಮ್ ಅದನ್ನು ಕ್ಲೀನ್ ಮಾಡಬೇಕು ಅಂದ್ರೆ ನೀರಿಂದ ಕ್ಲೀನ್ ಮಾಡಬೇಕು ಅದರ ಮೈ ಒರ್ಸೋದಾಗ್ಲಿ ಅವೆಲ್ಲ ತೊಳೆಯೋದಾಗ್ಲಿ ಅಂದ್ ಅದನ್ನು ಕಟ್ಟತಕ್ಕ ಅದ್ ಅದನ್ನು ಕಟ್ ಕಟ್ಟುವ ಜಾಗ ಅಂದ್ರೆ ಹಕ್ಕಿ ದನ್ದ ಹಕ್ಕಿ ದನದ ಹಕ್ಕಿ ದನದ ಕೊಠಡಿ ಅಂತ್ಹೇಳ್ತಾರೆ ಅಲ್ಲಿ ಕಟ್ತೀವಿ ಅದನ್ನು ಅಷ್ಟೂ ಸ್ವಚ್ಛ ಮಾಡಬೇಕು ಹಿಂಗ ಅದನ್ನೆಲ್ಲ ಮಾಡ್ಕೊತ ನಾವು ಅದು ಇಳಿದಿಂದ ಅದು ಹಾಲು ಹಿಂಡುವುದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಏಳು ಲೀಟ್ರ್ ಸಾಯಂಕಾಲ ಏಳು ಲೀಟ್ರ್ ಹಿಂಡ್ತಿದ್ವಿ ಬೆಳಗ್ಗೆ ಎದ್ದು ಮನೆಗೆ ಇಟ್ಟುಕೊಂಡು ಸಾಯಂಕಾಲ ಏನು ಸಾಯಂಕಾಲ ಕೇಂದ್ರ ಕೇಂದ್ರಕ್ಕೆ ಹಾಕ್ತಿದ್ವಿ ಮತ್ತು ಕೇಂದ್ರಕ್ಕೆ ಹಾಕಿದ ಅದಕ್ಕೆ ಡಿಗ್ರಿ ಚೆಕ್ ಮಾಡ್ತಾರ ಕೇಂದ್ರದಲ್ಲಿ ನಾನು ದಿನಾ ಬೆಳಗ್ಗೆ ಮಾಡ್ಕೋತ ಹೋದ್ವಿ ಅದು ಆಗಿದ ಕರು ಬೆಳೆದು ದೊಡ್ಡದಾಗಿತ್ತು ದೊಡ್ಡದಾಗಿದ ಮತ್ತು ಅದು ಕೂಡ ಒಂದು ಕರುನ ಹಾಕ್ತು ಅದನ್ನು ಹೇಗೆ ಪೂರೈಕೆ ಆರೈಕೆ ಮಾಡ್ತೀವಿ ಹಾಗೆ ನನಗೂ ಒಳ್ಳೆಯ ಅನುಭವ ಆಯಿತು ಹೀಗಾಗಿ ನಾವೊಂದು ಹೌಶ್ಶ್ ಕೌವ್ದು ಒಂದು ಒಂದರಲ್ಲಿದ್ದ ನಾವು ಅದನ್ನು ನೋಡಿ ಬೆಳ್ಕೊತ ಒಂದು ನಾಲ್ಕರಿಂದ ಐದು ಆಕಳನ್ನು ಮಾಡಿಕೊಂಡ್ವಿ ಹೀಗಾಗಿ ಮಾಡಿಕೊಂಡು ನಮ್ಮದೇ ಒಂದು ಸ್ವಂತ ಡೈರಿ ಹಾಕ್ಬೇಕಂತಂದ್ ಮಾಡಿದ್ವಿ ಇದನ್ನು ಮಾಡಿಕೊಂಡು ಸ್ವಂತ ಅದನ್ನು ಒಂದು ನಾಲ್ಕೈದು ಆಕಳು ತಗೊಂಡು ಅವನ್ನೆಲ್ಲ ಮಾಡಿಕೊಂಡು ನಾವು ಇದನ್ನು ಹಾಕಿ ಒಂದು ಡೈರಿ ಮಾಡಿಕೊಂಡ್ವಿ ಡೈರಿ ಮಾಡಿಕೊಂಡು ಅದನ್ನು ತೊಗೊಂಡು ನಾವು ನಮ್ಮದೇ ಡೈರಿ ಮಾಡಿಕೊಂಡು ನಮ್ಮ ಹಾಲನ್ನು ನಾವೇ ಮಾರುವುದು ಅಂದರೆ ಹೊರಗೆ ಕೊಟ್ಟರೆ ನಮ್ಗೆ ಲಾಭ ನಾವೇ ನಮ್ಮ ಕೈಯ್ಯಾರೆ ನಾವೇ ಪ್ಯಾಕೆಟ್ ಮಾಡಿ ಮಾರಬೇಕಂತ ನಾವು ಹೀಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಹಾಲು ಮತ್ತಿನ್ನು ಮಾಂಸ ಅಂದರೆ ಇನ್ನು ಕುರಿ ಸಾಕಾಣಿಕೆ ಪಶು ಆಕಳು ತಂದು ಅದನ್ನು ಮೇಯ್ಸುದಾಗ್ಲಿ ನಾವು ಈ ಇದನ್ನು ಮಾಡೋದಾಗ್ಲಿ ಎಲ್ಲ ಮಾಡಿದ್ವಿ ಮಾಡಿದ ಇನ್ನು ಪಶು ಉತ್ಪನ್ನ ಪೂರೈಕೆ ನಿಮ್ಮ ಪ್ರದೇಶದಲ್ಲಿ ಉದ್ಯಮಿ ಎಷ್ಟು ಜನ ತೊಡಗಿದ್ದಾರೆ ಅಂದ್ರೆ ನಮ್ಮ ಊರಾಗ ಭಾಳ ಅದವೆ ಕುರಿ ಆಯ್ತು ಆಡು ಆಯ್ತು ಇವು ಎಲ್ಲ ಅದವೆ ಇದರಾಗ ಭಾಳ ಮಂದಿ ತೊಡಗಿ ಕೆಲಸ ಮಾಡ್ತಾರ್ರಿ ಇವು ಎಲ್ಲ ಭಾಳ ಅದವೆ ನಮ್ಮ ಊರ ಅಂದ್ರೆ ಒಂದು ನಮ್ಮ ಮನೆ ಬಾಜುನೇ ಅದಾರೆ ಅವರು ಕುರಿ ಸಾಕಾಣಿಕೆ ಮಾಡ್ತಿದ್ದರು ಅದನ್ನು ನೋಡಿ ನಾವು ಅದ್ರ ಬಗ್ಗೆ ಹವ್ಯಾಸ ಹುಡಿಸ್ಕೊಂಡು ಕಲಿಯಬೇಕಂತಂದು ಮಾಡಿ ನಾವು ನೋಡಿಕೊಂಡ್ವಿ ನೋಡ್ಕೊಂಡಿಂದ ಒಂದೆರಡು ಮೂರು ದಿನ ಅವ್ರ ಜೊತೆ ಅಡ್ಡಾಡಿ ಕೇಳಿಕೊಂಡ್ವಿ ಇದು ಹೆಂಗ್ ಇದನ್ನು ಹೆಂಗ್ ಮಾಡಬೇಕು ಏನಿಲ್ಲ ಅಂತಂದು ಅಂದು ಆಮೇಲೆ ಅವರೇ ಹೇಳಿದರು ಹಿಂಗ ಇದು ಹೀಗ್ರಿ ಇಷ್ಟು ಅಂತಂದು ಒಂದು ಒಂದು ನಾ ಎರಡು ಟಗರು ಮರಿ ತಗೊಂಡ್ವಿ ಅವನ್ನ ಸ್ಟಾರ್ಟಿಂಗ್ ತಗೊಂಡಿದ್ದು ಮೂರು ಸಾವಿರ ಒಂದು ಮೂರು ಸಾವಿರ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಹಿಂಗೆ ತಗೊಂಡ್ವಿ ಅವನ್ನ ಒಂದು ವರ್ಷ ಮೇಯ್ಸಿ ಅದರ ಉತ್ಪನ್ನ ಹೇಗಿರುತ್ತೆ ನೋಡಬೇಕಂತಂದು ಮೇಸಿದ್ವಿ ಅವನ್ನ ನಾವು ಹೇಗೆ ಮೇಯ್ಸ್ತಿವಿ ಹಾಗೆ ನಮ್ಮ ಅವು ನಮ್ಮ ಜೊತೆ ಬರುತ್ತೆ ನಾವು ಹೆಂಗೆ ನಾವು ಕರೆದಾಗ ಬರೋದಾಗಲಿ ಅವು ಬಾ ಅಂದರೆ ಹೋಗು ಬರೋದಾಗಲಿ ಇದ್ದವು ತಗೊಂಡು ಮೇಯಿಸಿ ಒಂದೇ ಒಂದಿನ ಮಾರ್ಕೇಟಿಗೆ ಹಾಕಿದ್ವಿ ಮಾರಕ್ಕೆ ಹಾಕಿದ ಒಂದಕ್ಕೆ ನಾವು ಎರಡೂ ಸೇರ್ಸಿ ಐವತ್ತು ಸಾವಿರ ರೂಪಾಯಿ ಹೇಳಿದ್ವಿ ಅಂದರೆ ನಾವು ಅವರು ಕೇಳಿದ್ದು ಒಂದಕ್ಕೆ ಹತ್ತು ಸಾವಿರದೊಂದು ಕೇಳಿದರು ನಾವು ಅದಕ್ಕೆ ಇಲ್ಲ ಬರಲ್ಲ ಅಂತ್ಹೇಳಿ ಅಂದ್ರೆ ಅದು ಅವ್ರುಕ್ಕ ಹಾಗೆ ಹೀಗೆ ಮಾಡಿ ಹದಿನೈದು ಸಾವಿರಕ್ಕೆ ಮುಗಿಸಿದ್ವಿ ಅದರ ದುಡ್ಡಲ್ಲಿ ಮತ್ತೆ ಎರಡು ಕರುವನ್ನು ತೆಗೆದುಕೊಂಡು ಬಂದ್ವಿ ತೆಗೆದುಕೊಂಡು ಎರಡು ಕುರಿಮರಿ ಒಂದು ನಾಲ್ಕು ಟಗರು ಅನ್ ತೆಗೆ ತೆಗೆದುಕೊಂಡು ಬಂದು ನಮ್ಮ ಊರಲ್ಲಿ ನಾವೇ ಕುರಿದೊಡ್ಡಿ ಅಂತಂದು ಒಂದು ಶಡ್ ಒಂದು ಶಡ್ ನಿರ್ಮಾಣ ಮಾಡಿಕೊಂಡು ಕುರಿ ದೊಡ್ಡಿ ಅದಕ್ಕೆ ಪೈಪು ತಗಡು ಅವನ್ನ ಜಾಳ್ಗೆ ಅವನ್ನೆಲ್ಲ ಹಾಕಿಕೊಂಡು ಎಲ್ಲ ರೆಡಿ ಮಾಡ್ಕೊ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಆ ದಡ್ ಕುರಿ ದೊಡ್ಡಿ ಮಾಡಿದ್ವಿ ಮಾಡಿ ಕುರಿ ದೊಡ್ಡಿಯಿಂದ ನಾವು ಮುಂದೆ ಇದಕ್ಕೆ ಏನೇನು ಉಪಯೋಗ ನೀರು ಅವಕ್ಕೆ ಮೇವು ಇದೆಲ್ಲ ನಮ್ಮದೇ ತೋಟದಲ್ಲಿ ಹಾಕಿ ನಾವು ಅದನ್ನು ಬಳಸ್ತಾ ಅದನ್ನು ಈಗ ಎಲ್ಲ ರೆಡಿಯಾಗಿತ್ತು ರೆಡಿ ಮಾಡಿಕೊಂಡು ನಾವು ಕುರಿ ತಂದು ಸಾಕಿದ್ವಿ ಪಸ್ಟು ಒಂದು ಐದು ತಂದಿದ್ವಿ ನಮಗೆ ಅದನ್ನು ತಂದು ಮೇಸಿಂದ ಅದರ ಅದರಿಂದ ಬರೋ ತಕ್ಕನ್ ದುಡಿದು ದುಡ್ಡು ದುಡ್ಡು ತೊಗೊಂಡು ಮತ್ತೆ ಹೋ ಮಾರ್ಕೆಟಿಗೆ ಹೋಗಿ ತೆಗೆದುಕೊಂಡು ಇನ್ನೂ ಹತ್ತು ಏಳು ಮೊದಲು ಐದಿನ್ ಐದರಿಂದ ಮತ್ತೆ ಹತ್ತು ಹತ್ತು ತೆಗೆದುಕೊಂಡು ಬಂದ್ವಿ ತೆಗೆದುಕೊಂಡು ಬಂದು ಅವನ್ನ ಮೊದಲು ಎರಡರಿಂದ ಮೂರು ತಿಂಗ್ಳದ್ದು ಮರಿ ಅವಕ್ಕೆ ಹಾಲು ಅದನ್ನೆಲ್ಲ ಪೂರೈ ಅದನ್ನು ಆರೈಕೆ ಮಾಡುವುದು ತುಂಬ ಕಷ್ಟ ಈಗ ಈ ಅವನ್ನ ಸರಿಯಾಗಿ ಆರೈಕೆ ಮಾಡಿ ಅವುಗಳನ್ನು ಬೆಳೆಸಿ ಅಂದೇ ಮತ್ತು ಅವ್ಗಳನ್ ನೋಡಲಿಕ್ಕೆ ಭಾಳ ಜನ ಬರ್ತಿದ್ದರು ಇದು ಹೇಗೆ ಇದು ಹೇಗೆ ಏನು ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿದ್ವಿ ಅವಕ್ಕೆ ಮೂರು ತಿಂಗ್ಳು ಒಂದು ಐದಾರು ತಿಂಗಳ ಹಿಂದೆ ಅವಕ್ಕೆ ಒಂದು ಕಾಲ್ಬೆವನ್ ಕಾಲ್ ಕಾಲ್ಬೇನೆ ಬಾಯ್ಬೇ ನೆ ಅಂತ ಬರ್ತೆ ಅವಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಇರತಕ್ಕಂಥ ಪಶು ಆರೋಗ್ಯ ಕೇಂದ್ರ ಅಂತಂದು ಇದೆ ಅಲ್ಲೇ ಹೋಗಿ ಅವರು ನಾವು ಡಾಕ್ಟ್ರ್ ಭೇಟಿ ನೀಡಿ ಡಾಕ್ಟ್ರ ಜೊತೆ ಅದಕ್ಕೆ ಏನು ಏನಾಗಿದೆ ಏನಿಲ್ಲ ಕೇಳಿಕೊಂಡು ಅವರು ಅದು ಟ್ಯಾಬ್ಲೆಟ್ ಗುಳಿಗೆ ಎಣ್ಣೆಯನ್ನು ಬರೆದುಕೊಟ್ರು ಹೀಗಾಗಿ ಅವ್ನ ತೆಗೆದುಕೊಂಡು ಬಂದು ಅವುಗಳನ್ನ ದಿನಾ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹಿಂಗೆ ಕೊಡಿ ಗುಳ್ಗೆನ ಈಗ ಇಂಜೆಕ್ಷನ್ ಮಾಡಿ ಮತ್ತೆ ಅವಕ್ಕೆ ಫುಡ್ ಫುಡ್ಡಿನಲ್ಲಿ ಹಾಕಕ್ಕೆ ಓಯ್ ಒಂದು ಪೌಡ್ರ್ ಕೊಡ್ತಿದ್ದರು ತಿಂದು ದ್ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಅವ್ರು ಫುಡ್ಡಿಗೆ ಪೌಡ್ರು ಕೊಡ್ತಿದ್ದರು ಈಗ ಅದನ್ನು ಹಾಕ್ತ ಮೇಯಿಸ್ತಾ ಇದ್ವಿ ಒಂದು ಮೂರು ಅಥ್ವಾ ನಾಲ್ಕು ತಿಂಗ್ಳು ಮೇಯ್ಸಿದ್ವಿ ಅವುಗಳನ್ನು ಮೆಂಟೇನ್ ಮಾಡ್ತ ಮಾಡ್ತ ಮತ್ತು ಅವುಗಳನ್ನು ತೊಗೊಂಡು ತರ್ತ ಮಾರೋದಾಗ್ಲಿ ಹಿಂಗೆ ಹೀಗೇ ನಡಿತು ನಮ್ಮದು ಇದರಲ್ಲಿ ನಾವು ಮಾಡಿದ ಮತ್ತು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೂಡಿ ನೀನು ಮಾಡಿದೀಯ ಅಂದು ನಮಗೂ ಹೇಳು ಇದ್ರ ಬಗ್ಗೆ ಏನೇನು ಏನಿಲ್ಲ ಅಂತಂದು ಹೇಳ್ದೆ ಮತ್ತು ನಮ್ಮ ನಮ್ಮ ಫ್ರೆಂಡ್ಸನ್ನ ನಮ್ಮ ಪಾಟ್ನರಾಗಿ ಮಾಡಿಕೊಂಡು ಅವ್ರೂ ಕೂಡ ನಮ್ಮ ಇದೇ ಪಾಟ್ನರ್ ಅಂತ ಅವನ್ನೂ ನಾನು ಮಾಡ್ತೀನಿ ಇಲ್ಲ ಅಂತ ಕೇಳಿದ ಹೌದಾ ಅಂತ್ಹೇಳಿ ಅದನ್ನು ತೆಗೆದ್ಕೊಂಡು ನಾ ನೀನು ತಗೋ ಅಲ್ಲವಾ ಅಂತ್ಹೇಳಿ ತೆಗೆ ತೆಗೆದ್ಕೊಂಡು ಬಂದ್ವಿ ತೊಗೊಂಡು ಅವನ್ನೂ ನನಗೂ ಕೊಡ್ಸು ಅಂತ್ಹೇಳಿದ ಹೋದ್ವಿ ಒಂದಿನ ಮಾರ್ಕೆಟಿಗೆ ಓದ್ವಿ ಮೊದಲನೇ ದಿನ ನಮಗೆ ಸರಿ ಅನಿಸಲಿಲ್ಲ ಅಲ್ಲಿ ನಾವು ಯಾವುದೇ ಮರಿಗಳನ್ನ ತೆಗೆದುಕೊಳ್ಲಿಲ್ಲ ಹೀಗಾಗಿ ಒಂದು ಮರ್ದೆ ಒಂದು ವಾರದಿಂದ ಮತ್ತೆ ಗದಗ್ ಇಲ್ಲೇ ಮಾರ್ಕೆಟಿಗೆ ಹೋಗಿ ಒಂದು ನಾಲ್ಕರಿಂದ ಐದು ತಗೊಂಡು ಬಂದ್ವಿ ಅವನು ಕೂಡ ನನ್ನ ಹಾಗೆ ಸೆಡ್ಡು ಕುರಿದೊಡ್ಡಿಯನ್ನು ಮಾಡಿಕೊಂಡು ಅವನು ಇವಾಗ ನನ್ಕಿನ್ನ ಹೆಚ್ಗೆ ನನ್ನದಕ್ಕೆ ನನ್ನ ಸಪೋಟ್ ನಾನು ಅವನು ಇಬ್ಬರೂ ಕೂಡಿ ಸಪೋಟ್ ಮಾಡಿಕೊಂಡು ಈಗ ಒಂದು ಲೆವಲಿಗೆ ಬಂದು ಇದ್ದೀವಿ ಅದರಲ್ಲಿಂದ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಪಶು ಸಂಗೋಪನೆ ಸುರಕ್ಷಿತ ಕೃಷಿ ಮತ್ತು ಆಹಾರ ಭದ್ರತೆ ಹೀಗೆ ಮಾಡ್ಬೋದು ಮತ್ತು ಅವುಗಳನ್ನು ನಾವು ಹೇಗೆ ಅವು ಆರೈಕೆ ಮಾಡ್ತಿವೋ ಅವನ್ನ ನಮ್ಮ ಜೊತೆ ಹಾಗೆ ಇರ್ತವೆ ಹೀಗಾಗಿ ಪಶು ಈ ಕುರಿದೊಡ್ಡಿ ಇದರಲ್ಲಿ ನಮ್ಮ ಊರಲ್ಲಿ ಭಾಳ ಜನ ತೊಡಗಿ ಅದನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಯಾರ ಹಿಂಗಾಗಿ ಅವುಗಳನ್ನ ಮುಂದೂ ಹೀಗೆ ಬೆಳೆಸ್ಬೇಕಂತ